ನಾನು ಪ್ರವಾಸಕ್ಕೆ ಹೋಗಿ ತುಂಬ ಇಷ್ಟ ಪಡ್ತೀನಿ ನನಗೆ ತುಂಬ ಆಸೆ ಎಲ್ಲಿ ಅಂದರೆ ಗೋವಾಗೆ ಹೋಗಬೇಕು ಅಥ್ವ ಇಲ್ಲ ಅಂದರೆ ನಮ್ಮ ಅಂಬೇಡ್ಕರ್ ದಿದ್ದಿಲೋ ವಿಧಾನಸೌಧ ಹಾಗೆ ಇದು ದೆಹಲಿ ಅಲ್ಲಿ ಇದೆ ಅಂಬೇಡ್ಕರ್ ಅಲ್ಲಿಗೆ ಹೋಗ್ಬೇಕು ಅಂತ ತುಂಬ ಆಸೆ ಹೋಗಲು ಭಾಳಾ ಸಮುದ್ರದಾ ಬಂದರೆ ತುಂಬ ಇನ್ನು ಆಸೆ ಪರ್ವತ ನೋಡಬೇಕು ಹಿಮಾಲಯ ಪರ್ವತ ಐತಿಹಾಸಿಕ ಸ್ಥಳಗಳನ್ ನೋಡಬೇಕು ಗೋಲ ಗೊಮ್ಮಟೇಶ್ವರ ಮತ್ತು ಹೀಗೆ ಇತ್ತೀಚೆಗೆ ಆಗಿರ್ತಕ್ಕಂಥ ಯಾವ್ದು ಅದು ನೆನಪಾಗ್ತಿಲ್ಲ ಹೋಗಲಿ ತುಂಬ ಆಸೆಗಳಿದೆ ರಾಮ ಮಂದಿರಂತ ಆಗಿದೆ ಅಲ್ಲ ಇತ್ತೀಚೆಗೆ ಆಗಿರ್ತಕ್ಕಂಥ ಅದನ್ನು ನೋಡಬೇಕು ಮತ್ತು ತಾಜ್ಮಹಲ್ ನೋಡಬೇಕು ಆಗ್ರಾದ್ದು ತುಂಬ ಆಸೆಗಳಿದಾವೆ ಆ ಆಸೆಗಳಿಗೆ ನನ್ಸಾಗೋಲ್ಲ ಕಾರಣ ಏನಂದರೆ ಮನೆಯಲ್ಲಿ ಬಡತನ ಬಡತನದಿಂದ ನಾವು ಎಲ್ಲು ಹೋಗಲ್ಲ ನಮ್ಮ ಸುತ್ತಮುತ್ತ ಇರೊ ಸಂಬಂಧಿಕ್ರ್ ಮನೇಲಿ ಬಿಟ್ಟರೆ ನಾವು ಎಲ್ಲು ಹೋಗೋದಿಲ್ಲಾ ಈ ಥರ ನಮ್ಗೆ ಆಸೆಗಳಿದ್ರೂ ನಾವು ಏನು ಮಾಡೋಕಾಗಲ್ದೆ ಸುಮ್ಮನೆ ಇಟ್ಕೋಬೇಕು ಟಿ ವಿಯಲ್ಲಿ ನೋಡೇ ಸುಮ್ಮನೆ ಆಗೋದು ಇದು ಒಂದು ನಮ್ಮ ಅಭ್ಯಾಸಗಳ್ ಆಗಿದೆ ಸ್ಥಳಗಳು ತುಂಬ ಬಂಧುಗಳು ಮನೆಗೆ ತುಂಬ ಹೋಗ್ತಿವಿ ನಾವು ಸಂಬಂಧಿಕ್ರ್ ಮನೆಗೆ ಹಬ್ಬ ಹುಣ್ವೆ ಹರಿದಿನದಲ್ ಹೋಗ್ತಿವಿ ಹೀಗೆ ರಿಸೆಂಟಾಗಿ ಒಂದು ತಿಂಗ್ಳ ಹಿಂದೆ ಅಷ್ಟೇ ಹೋಗಿದ್ದೆ ನಾನು ಎಲ್ಲಿಗೆಂದರೆ ಶಿವಮೊಗ್ಗ ಕಡೆ ಸಾಗರ ಕಡೆ ಹೋಗಿದ್ದೆ ಅಲ್ಲಿ ನಾವು ಶರಾವತಿ ಡ್ಯಾಮಲ್ಲಿ ನೀರಲ್ಲಿ ಆಟ ಆಡಿ ಅದರಲ್ಲಿ ಬೋಟಲ್ಲಿ ಹೋಗಿದ್ವಿ ಸಹ ತುಂಬ ಚೆನ್ನಾಗಿತ್ತು ಅನುಭವಾ ಹೊಸ ಅನುಭವಾ ಆಯಿತು ಅಷ್ಟೊಂದು ಭಯ ನೀರಲ್ಲಿ ಇದ್ರು ನಂಗೆ ತುಂಬ ಹೆದ್ರಿಕೆ ಆಯಿತು ಅಷ್ಟು ದೂರವಾಗಿ ನಾವು ಎಲ್ಲು ಹೋಗಿರ್ಲಿಲ್ಲ ಸಕ್ಕತಾಗೆ ಇತ್ತು ತುಂಬ ಇಂಟರೆಸ್ಟಾಗೆ ಇತ್ತು ಆಮೇಲೆ ಫ್ಯಾಮಿಲಿ ಜೊತೆಗೆ ಹೋಗಬೇಕು ಈ ಥರ ತುಂಬ ದೂರಗಳ್ ಊರು ಸುತ್ತಾಡ್ಬೇಕು ಅನ್ನೋದು ಒಂದು ತುಂಬ ಆಸೆ ಐತೆ ಆ ಆಸೆ ನಮ್ಮ ಕನಸು ಎಂದು ನೆರವೇರುತ್ತೆ ಗೊತ್ತಿಲ್ಲ ಪ್ರವಾಸಕ್ಕೆ ಹೋಗ್ಬೇಕಂತ ತುಂಬ ಅನಿಸಿತ್ತು ಆದರೆ ಕಾರಣಾಂತರಗಳಿಂದ ಹೋಗಿಲ್ಲ ನಾವು ಆಮೇಲೆ ಐತಿಹಾಸಿಕ ಸ್ಥಳಗಳು ಅಂದರೆ ಮೈಸೂರು ಅರಮನೆ ನೋಡಬೇಕು ಮತ್ತು ಪಟ್ಟದಕಲ್ಲು ಆಮೇಲೆ ಬೇಲೂರು ಚಾಮುಂಡೇಶ್ವರಿ ಬೆಟ್ಟ ಈ ಥರದೆಲ್ಲಾ ನೋಡಬೇಕು ತುಂಬ ಚೆನ್ನಾಗಿರ್ತವೆ ನೋಡೋಕೆ ಟಿ ವಿಯಲ್ಲಿ ತುಂಬ ಸಕ್ಕತಾಗೆ ತೋರಿಸ್ತಾಯಿರ್ತಾರೆ ನೋಡಿದಾಗ ಒಂದು ಅನುಭವ ಆಗೋಕಿಂತ ಅಲ್ಲಿ ಹೋಗ್ಬರೊದೆ ತುಂಬ ಚೆನ್ನಾಗ್ ಇರುತ್ತೆ ಸಮುದ್ರ ಕಡೆ ಹೋಗುವಾಗ ತುಂಬ ನಮಗೆ ಇಷ್ಟವಾಗುವಂಥ ಜಾಗಗಳು ನಮಗೆ ಮನಸ್ಸಿಗೆ ಹತ್ತಿರ ಆಗುತ್ತೆ ಮನ್ಸಲ್ಲಿ ಇರ್ತಕ್ಕಂಥ ನೋವು ಸಮಯ ಸಂದರ್ಭಗಳೆಲ್ಲವ್ನೂ ದೂರ ಮಾಡುತ್ತೆ ಅದ್ಕೆ ತಕ್ಕಂಥ ಅನುಭವಗಳು ಆಗುತ್ತೆ ಏನೇ ನೋವು ಇದ್ರು ಏನೇ ದುಃಖಗಳಿದ್ರು ಆ ಕ್ಷಣದಲ್ಲೇ ಮರ್ತು ಹೋಗುತ್ತೆ ಅಲ್ಲಿ ಹೋದಾಗ ಇಷ್ಟೊಂದು ಅನುಭವಗಳು ನಂಗೆ ಯಾವಾಗು ಆಗಿರಲಿಲ್ಲ ಒಂದು ಮನವರಿಕೆ ಆಗ್ತಾ ಇತ್ತು ಅದೂ ಇನ್ನೊಂದು ಬರುವ ಬೇಕು ಅಲ್ಲಿಗೆ ಹಾನ ಜಾಸ್ತಿ ಹಂಬಲ ಇತ್ತು ಸಂಬಂಧಿಕ್ರ ಮನೆ ಬಂದಾಗ ಹೋದಾಗ ಹಬ್ಬ ಹರಿದಿನಗಳಾಗ ಆಗುವಂಥ ಅನುಭವಗಳು ಒಂದು ದಿನ ಎರಡು ದಿನ ಮಟ್ಟಿಗೆ ಮಾತ್ರ ಆಗಿರುತ್ತವೆ ಬೀಗರುಂತ ಎಷ್ಟೇ ಆಗಲಿ ನಮ್ಮೂರು ನಮಗ್ ಮೇಲು ಅನ್ನೋದು ಆಗುತ್ತೆ ಅಲ್ಲಿಗೆ ಹೋಗಿ ವಾಪಸ್ ಬರ್ಬೋದು ಆದರೆ ಸಿಕ್ಕಂಥ ಅನುಭವಗಳು ತುಂಬ ಹೆಚ್ಚಿಗೆ ಅದು ನಮ್ಮಲ್ಲಾಗಿಸುವಂಥ ಮನೇಲಿ ಸಂದರ್ಭಗಳು ಸಮಯವ ಅಲ್ಲಿ ಕಳಿತೀವಿ ಇನ್ನೂ ಹೆಚ್ಚಿನಾಗಿ ಹೇಳಬೇಕಂದ್ರೆ ನೋಯಿಸ ಅಜ್ಜಿ ಮನೆ ಅಂತ ಹೋದಾಗ ನೆನಪಿಗೆ ಬರೋದು ಬಾಲ್ಯದಲ್ಲಿ ಕಳೆದ ನೆನಪುಗಳು ಹೀಗಾಗಿ ನಮಗೆ ಸಂಬಂಧಿಕ್ರ್ ಮನೆಗಳ್ ಅಂದ್ರೆ ತುಂಬ ಇಷ್ಟ ಆಸಕ್ತಿ ಕೂಡ ಇರುತ್ತೆ ಪ್ರದೇಶ ಅಂದರೆ ನಮಗೆ ಹಿಮಾಲಯಪರ್ವತಕ್ಕೆ ಹೋಗಬೇಕು ಆಮೇಲೆ ಅಲ್ಲಿ ನೋಡಬೇಕು ಕಾಶ್ಮೀರ ನೋಡಬೇಕು ತುಂಬ ಚೆನ್ನಾಗಿರುತ್ತೆ ಆ ಕಡೆ ನಾವು ಹೋಗೆಯಿಲ್ಲ ವಿಚಿತ್ರವಾಗಿರ್ತಕ್ಕಂಥ ಜಾಗಗಳು ಟಿ ವಿನಲ್ಲಿ ತೋರಿಸ್ತಿರ್ತಾರೆ ಬೆಂಗ್ಳೂರಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಈ ಥರದ್ ಎಲ್ಲ ನೋಡಬೇಕು ಆಸೆಗಳಿದಾವೆ ನೀವು ಅದ್ಕೊಂದು ಅನುಕೂಲವಾಗುವಂತೆ ನಮ್ಮ ಮನಸಲ್ಲಿ ಇರುತ್ತೆ ಅದಕ್ಕೆ ಸಪೋರ್ಟು ಆಗಿ ಅಥ್ವ ಧೈರ್ಯವಾಗಿ ಯಾರು ನಮಗೆ ಮಾಡ್ತಾಯಿಲ್ಲಾ ಹಂಗಾಗಿ ನಾವು ಎಲ್ಲು ಹೋಗ್ತಾ ಇಲ್ಲ ಸೋ ಇನ್ನು ಏನಾದರು ಹೆಚ್ಚಿಗೆ ಮಾಹಿತಿಗಾಗಿ ಅಂತದ್ರುಕೂಡ ನಮ್ಮಷ್ಟಕ್ಕೆ ನಾವು ಕಷ್ಟ ಪಡೋದ್ ದುಡ್ದು ಬಂದರೆ ನಮ್ಮ ಒಂದು ಸಂಸ್ಥೆ ಕಡೆಯಿಂದ ಅಥ್ವ ಯಾವುದಾದರು ಸರ್ಕಾರದ ಅನುದಾನ ಕಡೆಯಿಂದನೋ ಹೋಗೋಕ್ಕೆ ಅನುಕೂಲ ನಮಗೆ ಅನುಕೂಲ ಆಗಿರಲಿಲ್ಲ ನನಗೆ ತುಂಬ ಇಷ್ಟಾವಾಗಿದ್ದಂದ್ರೆ ಗೋವಾಗೆ ಹೋಗಬೇಕಂತ ಗೋವ ಬೀಚ್ ಅಲ್ಲಿ ಹೋಬೇಕಂತ ಆಟವಾಡಬೇಕು ಅಲ್ಲಿ ಬೋಟಲ್ ಹೋಗಬೇಕು ಅಂತ ಭಾಳ ಆಸೆ ಇದೆ ಆ ಆಸೆ ನಂಗೆ ಯಾವಾಗ ಇಡುತ್ತೋ ಅನ್ನೋದು ನಂಗೆ ಗೊತ್ತಿಲ್ಲ ಮುಂದೆ ಮುಂದೆ ಮುಂದೆ ಮದುವೆ ಅಂತ ಆದರೆ ಮದುವೆ ಆದಮೇಲೆ ಮನೆಯವರ ಜೊತೆಗೆ ಅಥ್ವ ಧರ್ಮಸ್ಥಳ ಕುಕ್ಕೆಸುಬ್ರಮಣ್ಯ ಅಯ್ಯಪ್ಪಸ್ವಾಮಿ ಹೀಗೆ ಸವದತ್ತಿ ಎಲ್ಲಮ್ಮ ತಿರುಪತಿ ಈ ಥರ ಪ್ರವಾಸಗಳಿಗೆ ಹೋಗೋಕ್ಕೆ ನನ್ಗೆ ಭಾಳ ಇಷ್ಟ ಈ ಥರ ಹನಿಮೂನ್ ಅನ್ನೋ ರೀತಿಯಲ್ಲಿ ಅಂತಲ್ಲ ನಮ್ಮ ಕನಸುಗಳನ್ನು ಈ ಮುಖಾಂತ್ರ ಆದರೂ ನನಸು ಮಾಡಿಕೊಳ್ಳುತ್ತಿವಂತ ಹಂಬಲಯಿದೆ ನಂತರ ನನ್ನ ಕನಸುಗಳನ್ನೆಲ್ಲಾ ಹಾಗೆ ಮುಚ್ಚಿಟ್ಟಿದ್ದೇನೆ ಅದನ್ನು ಎಂದು ನನಸು ಮಾಡಿಕೊಳ್ಳುತ್ತೀನೋ ನನಗೆ ಗೊತ್ತಿಲ್ಲ ಸೊ ಹಂಗಾಗಿ ನನ್ನ ಸ್ವಂತ ತಿರಿಸಿಕೊಳ್ಬೇಕಾದ್ರೆ ಸಣ್ಣಪುಟ್ಟದಲ್ಲೇ ಆಸೆ ಮುಖಾಂತ್ರ್ ತೀರಿಸ್ತಾರೆ ಮುಂದೊಂದು ದಿನ ಅದನ್ನು ನೋಡೋಣಾಂತ ನಾವು ನಮ್ಮ ಆಸೆಗಳನ್ನು ಕಟ್ಟಿಟ್ಟು ಬಿಟ್ಟಿವಿ ಯಾರ ಮುಂದೇ ಹೇಳ್ಕೊಳ್ಳೊಕೆ ಹೋಗ್ತಿಲ್ಲ ಯಾರ ಮುಂದೇ ತೋರಿಸ್ಕೊಳ್ಳೊಕೆ ಆಗ್ತಾಯಿಲ್ಲ ಆ್ಯಂಡ್ ಬೆಂಬಲ ಸಿಕ್ಕರು ಕೂಡಾ ಯಾರು ಅವೆಲ್ಲಾ ಹೇಳಿಕೊಂಡ್ರು ಕೂಡ ನಮ್ಮ ಮಾತಿಗೆ ಯಾರು ಸರಿಯಾದ ರೀತಿಯಲ್ಲಿ ಗೌರವ ಕೊಟ್ಟಿರಲಿಲ್ಲ ಹಂಗಾಗಿ ನಮ್ಮ ಆಸೆಗಳ್ನ ನಾವು ಮುಚ್ಚಿಟ್ಕೊಂಡ್ಬಿಟ್ಟಿದಿವಿ